ಹಲೋ ಸಚಿನ್ನವ್ರಲ್ಲ ನಿನ್ನೆ ಆಫೀಸಿಂದ ಹೊರಡಬೇಕಾದ್ರೆ ತುಂಬ ಲೇಟಾಯಿತು ಮರ್ರೆ ನಿಮ್ಮನ್ನೊಂದು ಕಾಲ್ ಮಾಡಿದ್ದೆ ಒಂದ್ಸಲ ಕಾಲ್ ಮಾಡಿದ್ದೆ ಎರಡು ಸಲ ಕಾಲ್ ಮಾಡಿದ್ದೆ ನೀವು ಬರಲಿಲ್ಲ ಆದರೆ ಮತ್ತೆ ನೀವು ಮೂರನೇ ಸಲ ನೀವೇ ಕಾಲ್ ಮಾಡಿದ್ರಿ ನನ್ನ ರಿಕ್ವೆಸ್ಟಿಗೆ ನೀವು ಕೇಳಿ ನೀವು ಇಲ್ಲಿ ಆಫೀಸ್ಗೆ ಬಂದು ನನ್ನನ್ನು ನನ್ನ ಮನೆವರೆಗೆ ಸುರಕ್ಷಿತವಾಗಿ ತಲುಪಿಸಿದ್ದೀರಿ ಆ ರಾತ್ರಿಯಲ್ಲಿ ಆ ರಿಮೋಟ್ ಏರಿಯಾದಲ್ಲಿ ಬೇರೆ ನೀವು ನನ್ನನ್ನು ಬಂದು ತಲುಪಿಸಿದ್ದೀರಿ ತುಂಬ ಖುಷಿ ಅನ್ನಿಸ್ತಾಯಿದೆ ನಿಮ್ಮಂಥವರು ಈ ಥರ ಹೆಲ್ಪ್ ಮಾಡುವವರಿದ್ದರೆ ನಮಗೂ ಇನ್ನೂ ಜಾಸ್ತಿ ಕೆಲಸ ಮಾಡುವ ಅಂತ ಹೇಳಿ ಅನ್ನಿಸ್ತದೆ ಸೊ ರಾತ್ರಿ ಸಮಯದಲ್ಲಿ ನೀವು ಈ ಥರ ಬಂದು ನನ್ನನ್ನು ಲಿಫ್ಟ್ ಒಂದು ನನ್ನನ್ನ ಅಲ್ಲಿ ಮನೆವರೆಗೆ ಬಿಟ್ಟಿದ್ದು ನಿಮಗೆ ತುಂಬ ಧನ್ಯವಾದವನ್ನು ನಾನು ಅರ್ಪಿಸ್ತಿದ್ದೇನೆ ಮುಂದೇನು ನನಗೆ ಈ ಥರ ಸಮಸ್ಯೆಗಳು ಇದ್ದರೆ ಅಥವಾ ರಾತ್ರಿ ಹೊತ್ತಿಗೆ ಹೋಗಲು ತುಂಬ ಆಫೀಸಿಂದ ಹೊರಡುವಾಗ ತುಂಬ ಡಿಲೇ ಆಗ್ತಿದೆ ಅಂಥೇಳಿದ್ರೆ ಮುಂದೇನು ನಾನು ಕಾಲ್ ಮಾಡ್ತೇನೆ ದಯವಿಟ್ಟು ನನ್ನ ಕಾಲನ್ನು ಸ್ವೀಕರಿಸಿ ನನ್ನ ಫೋನ್ ಕರೆಯನ್ನು ಸ್ವೀಕರಿಸಿ ನನ್ನನ್ನು ಸುರಕ್ಷಿತವಾಗಿ ಮನೆಗೆ ಬಿಡುವ ನೀವು ಬಿಡಬೇಕು ಅಂತ ವಿನಂತಿಸ್ತೇನೆ ಥ್ಯಾಂಕ್ ಯು